ಹಲೋ ಸರ್ ಹಲೋ ಹಲೋ ಹಲೋ ಕೇಳುತ್ತಾ ಸರ್ ಹಲೋ ಸರ್ ಹೇಳಿ ಸರ್ ಹಾಂ ಈಗ ಹೇಳಿ ಸರ್ ಹೇಳಿ ಸರ್

ಸರ್ರ್ ನಾನು ದೇವಸ್ಥಾನ ಸು ಅದು ದುರ್ಗಮ್ಮ ಗುಡಿ ಟೆಂಪಲ್ ನೋಡ್ಬೇಕು ಅಂತ ರೀ ಸರ್ರ್ ಫ್ಯಾಮಿಲಿ ಕೂಡ ಬರಕಂತರಿ ಸರ್ರ್ ನಾವು ಇಲ್ಲಿ ರಾಯಚೂರ್ ಡಿಸ್ಟಿಕ್ ಸರ್ ರಾಯಚೂರ್ ಡಿಸ್ಟಿಕ್ನ್ಯಾಗ ಬರಕೊಂಟಿವಿ ಸರ್ ಸಾ ಒಂದು ಟೆನ್ ಜನ ಬರಕೊಂಟಿವಿ ಸರ್ರ ಅದು ಅದೇ ಅದೇ ಬಳ್ಳಾರಿಲಿ ಏನೇನು ದೇವ್ಸ ದೇವಸ್ಥಾನ ಇರ್ಬೋದು ಸರ್ ಕೋಟೆ ಇರ್ಬೋದು ಮತ್ತೆ ಕಾಡು ಕಾಡು ಪ್ರದೇಶ ಅಂತೇಳಿ ಸರ್ ಅರಣ್ಯ ಇವೆಲ್ಲವು ಸೊಲ್ಪ ತೋರಿಸಲು ಅಮೌಂಟು ಏಟು ಆತು ಸರ್ ನಿಮ್ಗೆ ಸರ್ ಹೇ ಸರ್ರ್ ಒಬ್ಬ ಒಬ್ಬರಿಗೆ ಈ ಅಮೌಂಟು ಭಾಳ ಆತು ರೀ ಸರ್ರ್ ಸಾವಿರ ರೂಪಾಯಿ ಅಂದ್ರೆ ಸರ್ರ್ ಸೊಲ್ಪ ನೋಡಿ ತೆಗಿರಿ ಸರ್ರ್ ಹಾಂ ಸರ್ ಸರಿ ಸರಿ ಸರ್ ಸರ್ ಸ ಹಾಂ ಸರಿ ಸರಿ ಸರ್ ಹಲೋ ಸರ್ ಎಷ್ಟನೆ ತಾರೀಖಿನೊರಿಗೆ ಬರ್ಬೇಕು ಸರ್ ಅಂತಂದು ಎಷ್ಟು ಎಷ್ಟು ದಿನ ಆಗತ್ತೆ ರೀ ತೋರಿಸೋದು ಮೂರು ದಿನ ಸರಿ ನಾವು ಸ ಬು ಗುರುವಾರ ದಿನ ಬರ್ತಿವಿ ಸರ್ರ್ ಗುರುವಾರ ಗುರುವಾರ ಹಾಂ ಹತ್ತು ಸರ್ರ್ ಅಮೌಂಟ ಎಟ್ಟು ಅಂದರಿ ಸರ್ ಒಬ್ಬ ಒಬ್ರಿಗೆ ಎಟ್ಟು ಆಗ್ತಾವೆ ಸರ್ರ್ ಒಂದು ಒಂದು ಫ್ಯಾಮ್ಲಿಗೆ ಹತ್ತು ಸಾವಿರ ರೂಪಾಯಿ ಸರ್ ನೋಡಿ ತೆಗೆರಿ ಸರ್ ನಾವು ಒಂದು ಹತ್ತು ಜನ ಇದ್ದೀವಿ ಸರ್ ಫ್ಯಾಮಿಲಿ ಸರ್ರ್ ಹತ್ತು ಜನ ಇದ್ದಿವಿ ಸರ್ ಯಾವ ಯಾವ ದೇವ ಬಳ್ಳಾರೀಲಿ ಯಾವ ಯಾವ ದೇವಸ್ಥಾನ ಇದೆ ಎಲ್ಲವು ನಮ್ಮ ನಮ್ಮ ಅನುಕೂಲ ತಕ್ಕಂಗೆ ತೋರಿಸಿ ನಮ್ಗೆ ಇದು ಮಾಡ್ಬೇಕು ಸರ್ರ್ ಹಲೋ ಹಂಗಂದ್ರೆ ಗುರುವಾರ ದಿನ ಎಲ್ಲಿಗೆ ಬರಬೇಕ್ರಿ ಸರ್ ಬಸ್ ಸ್ಟ್ಯಾಂಡ್ ಹತ್ತಿರ ಬರಬೇಕ್ರಿ ಸರ್ರ್ ನಾವು ಆಯ್ತು ರೀ ಸರ್ ಆಯ್ತು ಸರ್ ಹಾಂ ಧನ್ಯವಾದಗಳು ಸರ್ ಹಾಂ ನಮಸ್ತೆ ಇಡ್ತೆ ನೋಡಿರಿ ಹ್ಞೂ ಹ್ಞೂ ಹ್ಞೂ